ನನಗೆ ಹಲವಾರು ವಿಚಾರಗಳಲ್ಲಿ ಸಂತೋಷ ತರುವಂತಹ ವಿಚಾರಗಳನ್ನು ನಾವು ನೋಡಬೋದು ಅದರಲ್ಲೂ ಪ್ರಮುಖವಾಗಿ ಚಿತ್ರ ಬಿಡಿಸುವುದು ಚಿತ್ರ ಬಿಡಿಸುವುದು ನನಗೆ ತುಂಬ ಸಂತೋಷಕರ ವಿಚಾ ವಿಚಾರವಾಗಿದೆ ಅದಾದ ನಂತರ ಮೆಡಿಟೇಷನನ್ನು ಮಾಡ್ತೀವಿ ಮೆಡಿಟೇಷನ್ ಸಹ ನಮಗೆ ಉತ್ತಮ ಸಂತೋಷಕರ ಮತ್ತೆ ನನಗೆ ದಿನದ ಪ್ರತಿದಿನದ ಒಂದು ಜೀವನದಲ್ಲಿ ಉತ್ಸಾಹವನ್ನು ತುಂಬುವಂಥ ಕೆಲ್ಸವನ್ನು ಮಾಡುತ್ತೆ ಹಾಗೆ ನನ್ನ ಪೂರ್ಣ ಗಮನ ಅಲ್ಲೇ ಇರ್ತದೆ ತಲೆಯಲ್ಲಿ ಬೇರ್ಯಾರ ಅನಗತ್ಯ ವಿಷಯಗಳು ಓಡಾಡೋದಿಲ್ಲ ಬಣ್ಣಗಳಲ್ಲಿ ಆಡುವಾಗ ಏನೋ ಒಂಥರ ನೆಮ್ಮದಿ ಇರುತ್ತೆ ಕೊನೆಗೆ ಚಿತ್ರಗಳನ್ನು ಫ್ರೇಮ್ ಹಾಕಿಸಿ ಗೋಡೆಯ ಮೇಲೆ ಹಾಕುವಾಗ ಆಗುವ ಖುಷಿಯೇ ಬೇರೆ ಕಾಡಿನ ಜೊತೆ ಒಂಟಿಯಾಗಿ ಪ್ರಾಣಿಪಕ್ಷಿಗಳನ್ನು ಗಿಡಮರಗಳನ್ನು ಹೀಗೆ ಹಲವಾರು ವಿಚಾರಗಳನ್ನು ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತೆ ಮತ್ತೆ ಅಲ್ಲಿರುವಂಥ ಎನ್ವೈರ್ಮೆಂಟಾಗಿರ್ಬೋದು ಬೆಟ್ಟಗುಡ್ಡಗಳು ಪ್ರಾಣಿಪಕ್ಷಿಗಳು ಎಲ್ಲವನ್ನು ನೋಡೋದಕ್ಕೆ ನಮಗೆ ಉತ್ತಮ ಸಂತೋಷಕರವಾದಂಥ ವಿಚಾರಗಳನ್ನು ನೋಡ್ಬೋದು ಮತ್ತೆ ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವೇನು ಮಾಡಬೇಕು ಸಂತೋಷವನ್ನು ಹುಡುಕ್ತಾ ಹೋಗಬೇಕಾಗುತ್ತೆ ಇಂಥದ್ದೇ ಅನ್ನೋದೇನಿಲ್ಲ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ವಿಚಾರಗಳನ್ನು ನಾವೇನು ಮಾಡಬೇಕು ಸಂತೋಷವನ್ನು ನೋಡಬೇಕು ನನಗೆ ಹಾಡು ಕೇಳೋದು ಸಹ ತುಂಬ ಇಷ್ಟ ಆಗುತ್ತೆ ಹಾಡು ಕೇಳುವ ಕ್ಷಣದಲ್ಲಿ ನಮಗೆ ನಾವೇ ಏನು ಮನಸ್ಸಲ್ಲಿ ನೆಮ್ಮದಿ ಮತ್ತು ತುಂಬ ಖುಷಿಯನ್ನು ಪಡ್ತೀವಿ ಆ ಮೂಲಕ ಏನು ಮಾಡ್ತೀವಿ ಪೋನ್ ಬಳಕೆ ಮಾಡುವಾಗ ತುಂಬ ಸಂತೋಷ ಆಗುತ್ತೆ ತೂಕ ಇಳಿಕೆ ಆಗಿರೋದರಿಂದ ವೇಟ್ ಲಾಸ್ ಆದಾಗೂ ಆ ಮಾಡ್ಬೋದು ಮಾಡೋದರಿಂದ ಏನಾಗುತ್ತೆ ತುಂಬ ಸಂತೋಷ ಆಗುತ್ತೆ ಹೀಗೆ ಹಲವಾರು ವಿಚಾರಗಳನ್ನು ನಾವೇನು ಮಾಡ್ಬೋದು ಸಂತೋಷವನ್ನು ಪಡೋದಕ್ಕೆ ಸಾಧ್ಯ ಆಗುತ್ತೆ ಕೇವಲ ಒಂದು ವಿಚಾರದಿಂದ ಮಾತ್ರ ನಾವು ಸಂತೋಷವನ್ನು ಪಡೋದಕ್ಕೆ ಸಾಧ್ಯ ಇಲ್ಲ ಸಂತೋಷವನ್ನು ಪಡೀಬೇಕಾದ್ರೆ ನಾವೇನು ಮಾಡಬೇಕು ಉತ್ತಮ ಧನಾತ್ಮಕ ಚಿಂತನೆಯನ್ನು ಉಳಿಸ್ಕೊಡಬೇಕು ಹುಟ್ಟಿನಿಂದಲೂ ನಾವೇನು ಮಾಡಬೇಕು ಏನನ್ನೂ ಕೇಳಿದವನಲ್ಲ ಆ ಎಲ್ಲರೊಂದಿಗೂ ಬೆರೆಯುವಂತಹ ಒಂದು ವಿಚಾರಗಳನ್ನು ಮತ್ತೆ ಎಲ್ಲರೊಂದಿಗೂ ಆತ್ಮವಿಶ್ವಾಸದಿಂದ ಮಾತನಾಡುವಂಥ ವಿಚಾರಗಳು ಹಾಗೆ ನಾವೇನು ಮಾಡಬೇಕು ನಮ್ಮದೇ ಆದಂತಹ ವಿಚಾರಗಳನ್ನು ಎಲ್ಲರೊಂದಿಗೆ ಹಂಚ್ಕೊಳ್ಳುವಂಥ ಮೂಲಕ ಏನು ಮಾಡಬೇಕು ಉತ್ತಮ ಸಂತೋಷದಿಂದ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಎಲ್ಲರೂ ನಮ್ಮನ್ನು ಏನು ಮಾಡಬೇಕು ಇಷ್ಟಪಡೋ ರೀತಿ ನಾವು ನಮ್ಮ ಒಂದು ಜೀವನ ಶೈಲಿಯನ್ನು ನಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾ ಹೋಗಬೇಕು ಆ ಮೂಲಕ ನಾವು ಜೀವನದಲ್ಲಿ ಸಂತೋಷವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ಈ ಮೂಲಕ ನೋಡ್ಬೋ